ನಾವು ನಮ್ಮಅಜ್ಜಿ ಅವರ ಊರಿಗೆ ಹೋದಾಗ ಜಮೀನಿನಲ್ಲಿ ತೋಟಗಾರಿಕೆಯನ್ನು ಮಾಡಲು ಕಲಿತಿದ್ದು ನಮ್ಮ ಅಜ್ಜಿ ತಾತನವರು ನಮಗೆ ಮಣ್ಣೆಲ್ಲ ಹೀಗೆ ಮಿಷೀನಲ್ಲಿ ಏತ್ತಬೇಕು ಆಮೇಲೆ ಬೀಜ ಹಾಕ್ಬೇಕು ಗಿಡ ಹಾಕಬೇಕು ಇದಕ್ಕೆ ನೀರು ಹಾಯಿಸಬೇಕು ಈ ಥರ ನೀರು ಕಟ್ಟಬೇಕಂತ ಹೇಳಿ ಕೊಟ್ಟಿದ್ದು ಅದರಲ್ಲಿ ಟೊಮ್ಯಾಟೋ ಗಿಡವನ್ನು ಬೆಳೆದು ಅದರಿಂದ ಟೊಮ್ಯಾಟೋ ಹಣ್ಣು ಬರುತ್ತೆ ಅದನ್ನು ನಮ್ಮ ತಾತ ಅವರು ಮಂಡಿಗೆ ಹಾಕ್ತಾರೆ ಅವರಿಂದಲೇ ನಾವು ಗಿಡಗಳನ್ನು ಹೇಗೆ ಬೆಳೆಸಬೇಕು ಎಂದು ತಿಳಿದುಕೊಂಡದ್ದು ಮೊದಲು ಬೀಜವನ್ನು ಭೂಮಿಯನ್ನು ಹಸನು ಮಾಡಬೇಕು ಬೀಜವನ್ನು ನೆಡಬೇಕು ಆಮೇಲೆ ಗಿಡ ಬರುತ್ತದೆ ಅದರಿಂದ ನಮಗೆ ಹಣ್ಣು ಸಿಗುತ್ತದೆ ಈ ರೀತಿಯಾಗಿ ಬೆಳೆಸಲು ನಮಗೆ ಹಿರಿಯರು ಸಲಹೆಗಳನ್ನು ನೀಡಿ ಬೆಳೆಸಿದ್ದಾರೆ ನಮಗೆ ತೋಟಗಾರಿಕೆಯಲ್ಲಿ ನಾವು ತರಕಾರಿ ಹೂವುಗಳು ಹಣ್ಣುಗಳನ್ನು ಬೆಳೆಯಲು ತುಂಬ ಇಷ್ಟ ಆದ್ದರಿಂದ ನಾವು ಸ್ವಂತ ಜಮೀನಿನಲ್ಲಿ ಎಲ್ಲಾ ತರಕಾರಿ ಎಲ್ಲಾ ರೀತಿಯ ತರಕಾರಿಗಳು ಮತ್ತು ಹೂವುಗಳನ್ನು ಬೆಳೆದು ನಾವು ಮಾರ್ಕೆಟಿಗೆ ಹಾಕ್ತೇವೆ ಅದರಿಂದ ನಮಗೆ ಆದಾಯ ಬರುತ್ತದೆ ಖುಷಿಯಾಗುತ್ತೆ ಅಷ್ಟೇ